ಹೌದು ಯಾರು ಮಾತಾಡ್ತಿರೋದು ಹಾಂ ಹಾಂ ಹಾಂ ಓಕೆ ವಿಶಾಲ್ ಹೇಗಿದ್ದೀರಿ ಈಗ

ಹಾಂ ನಾನು ನಿಮಗೆ ಹೇಳಿದ್ದೆ ಅವತ್ತು ಸ್ವಲ್ಪ ಫುಡ್ಡಲ್ಲಿ ಖಾರಯೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಬೇಡಿ ಅಂತ್ಹೇಳ್ಬಿಟ್ಟು ಖಾರ ಏನು ತಿಂತಾ ಇಲ್ಲ ಅಲ್ವಾ ಹೌದಾ ಅದು ಈ ಈ ವಾತಾವರಣ ಎಲ್ಲ ಬದಲಾವಣೆ ಆಗ್ತಾ ಉಂಟಲ್ಲ ಮಳೆಯೆಲ್ಲ ಬರ್ತಾ ಉಂಟಲ್ಲ ಹಾಗಾಗಿ ಸ್ವಲ್ಪ ಶೀತ ಇದ್ದ ಹಾಗೆ ಆಗ್ತದೆ ನಿಮಗೆ ನಾನು ಮೆಡಿಸಿನ್ ಬರೆದು ಕೊಟ್ಟಿದ್ದೆನಲ್ಲ ಹಾಂ ಒಂದು ಕೆ ಹಾಂ ಒಂದು ಕೆಲಸ ಮಾಡಿ ಆ ಮೆಡಿಸಿನನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಒಂದು ಮೂರು ದಿನ ಕಂಟಿನ್ಯೂ ಮಾಡಿ ನಿಮ್ಮ ಶೀತ ಕಮ್ಮಿ ಆಗ್ತದೆ ಓಕೆ ನಿಮಗೆ ಸ್ವಲ್ಪ ಜ್ವರಕ್ಕೆ ಅದು ಶೀತ ಮತ್ತು ಜ್ವರಕ್ಕೆ ಎರಡಕ್ಕೆ ಸೇರಿಸಿ ನಾನು ಕೊಟ್ಟದ್ದು ಸೊ ನೀವು ಅದಕ್ಕೆ ಬೇರೆ ಮಾತ್ರೆ ಏನು ತೊಗೊಳ್ಬೇಕಂತೇನಿಲ್ಲ ಅದೇ ಮಾತ್ರೆಯನ್ನು ಕಂಟಿನ್ಯೂ ಮಾಡಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಆಯಿತಾ ಒಳ್ಳೆಯದದು ಅದು ಬಿಸ್ ಅದನ್ನು ಇಲ್ಲ ಅದು ಅದು ಶೀತ ಅಂದರೆ ಹಾಗೆಯೇ ಅದು ಒಂದ್ಸರ್ತಿ ಬಂದರೆ ಒಂದು ಐದು ದಿನಾದರೂ ಇರ್ತದೆ ಅದು ಓಕೆ ಸೊ ನೀವು ಅದು ಮೆಡಿಸಿನ್ ಕಂಟಿನ್ಯೂ ಮಾಡಿ ಮತ್ತು ಸ್ವಲ್ಪ ಜಾಗ್ರತೆ ಮಾಡಿ ಅಂದರೆ ಜಾಸ್ತಿ ಶೀತ ಇರುವ ಪ್ರದೇಶಕ್ಕೆಲ್ಲ ಹೋಗೋದ್ಬೇಡ ಹ್ಞೂ ಮಳೆಯಲ್ಲಿ ನೆನ್ಯೋದು ಆ ಥರ ಮತ್ತು ತಣ್ಣೀರು ಕುಡ್ಯೋದು ಅದೆಲ್ಲ ಮಾಡಬೇಡಿ ಬಿಸಿನೀರು ಕುಡಿಯಿರಿ ಮತ್ತು ಈ ಮಾತ್ರೆನ ಕಂಟಿನ್ಯೂ ಮಾಡಿ ಖಾರಯೆಲ್ಲ ಸ್ವಲ್ಪ ತಿನ್ಲಿಕ್ಕೆ ಹೋಗಬೇಡಿ ಓಕೆ ಈ ಥರ ಮಾಡಿದರೆ ಉಂಟಲ್ಲ ಶೀತ ಹ್ಞೂ ಹೇಳಿ ತಣ್ಣೀರು ಮುಟ್ಟಲಿಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಅದು ಬಿಸಿನೀರನ್ನೇ ಕುಡಿಯಿರಿ ಮತ್ತು ಆದಷ್ಟು ಈ ನಾವು ಖಾರ ವಸ್ತುನ್ನೆಲ್ಲ ತಿನ್ನಬಾರದು ಎಣ್ಣೆ ಪದಾರ್ಥ ತಿನ್ನಬಾರದು ಓಕೆ ಆದಷ್ಟು ನಾವು ಬಿಸಿ ಬಿಸಿ ಅನ್ನ ಅದನ್ನು ಬಿಸಿ ಬಿಸಿ ಯಾವಾಗಲೂ ಕೂಡ ಊಟ ಮಾಡುವಾಗ ಯಾವಾಗಲೂ ಬಿಸಿಯಾಗಿರಬೇಕು ಹ್ಞೂ ಗಂಜಿ ಕುಡಿದರೆ ಒಳ್ಳೆಯದದು ಮತ್ತು ಅದು ಬಿಸಿ ಇರೋವಾಗಲೇ ತಿನ್ನಿ ಆಯಿತಾ ತುಂಬ ತಣ್ಣಗಾದ ಹಾಂ ತಣ್ಣಗಾದ ಪದಾರ್ಥ ಮುಟ್ಟೋದ್ಬೇಡ ಓಕೆ ಈ ಮೂರು ದಿನ ಹಾಂ ಮೂರು ದಿನ ಅದೇ ಔಷಧಿಯನ್ನು ಕಂಟಿನ್ಯೂ ಮಾಡಿ ಒಂದು ವೇಳೆ ಕಮ್ಮಿ ಆಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ ಬನ್ನಿ ಓಕೆ ಖಂಡಿತ ಹುಷಾರು ಆಗ್ತದೆ ನೀವು ಹೆದರಬೇಡಿ ಓಕೆ